ನಾನು ಮೊದಲು ಅಡುಗೆ ಆರಂಭಿಸಿದ್ದು ಅಂದರೆ ನಾನು ಸಣ್ಣೋಳು ಇದ್ದೆ ಇನ್ನೂ ಪ್ರೈಮರಿ ಪ್ರೈಮರಿಯಲ್ಲಿ ಓದ್ತಾ ಇದ್ದೆ ಅನಿಸುತ್ತೆ ಅವಾಗ ನನ್ನಅಮ್ಮ ಊರಿಗೆ ಹೋಗಿದ್ದರು ಆಗ ಯಾರೂ ಅಡುಗೆ ಮಾಡೋಕ್ ಇರಲಿಲ್ಲ ನಮಗ್ ಬೇಕು ಅಂತ ಹೇಳಿಕೊಂಡು ಏನೋ ಒಂದು ಹೊಸದಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿಕೊಂಡು ಒಂದು ಅಡುಗೇನ ಮಾಡಿ ಮಾಡಿದೆ ಅದು ನನ್ನ ಮೊದಲನೇ ಅನುಭವ ಮೊದಲನೇ ಟೈಮ್ ಮಾಡಿದಾಗ ಚೆನ್ನಾಗೆ ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಬಟ್ ಫಾ ಮೊದಲನೇ ಬಾರಿ ಅಲ್ಲವಾ ತುಂಬ ಚೆನ್ನಾಗಿತ್ತು ಒಂದು ಅನುಭವ ಆಮೇಲೆ ನನ್ಗೆ ಅಡುಗೆ ಮಾಡೋದು ಅಂದರೆ ಇವಾಗ ತುಂಬ ಇಷ್ಟ ನನಗ್ ಏನಾದರೂ ಬೇಜಾರು ಆಗಿದೆ ಅಂದರೆ ನಾನು ಹೋಗಿ ಅಡುಗೆ ಮಾಡ್ತೀನಿ ಯಾಕಂದರೆ ನಾ ಅಡುಗೆ ಮಾಡ್ತಾ ಮಾಡ್ತಾ ನನ್ನ ಬೇಜಾರುಗಳೆಲ್ಲ ಕಳ್ದೋಗುತ್ತೆ ಈಗ ಇದು ನಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅದೆಲ್ಲ ಬಿಟ್ಟೋಗಿ ಬಿಡುತ್ತೆ ಬರೀ ನಾವು ಅಡುಗೆ ಮಾಡೋದ್ರ ಕಡೇನೇ ಕಾನ್ಸನ್ಟ್ರೇಟ್ ಮಾಡ್ತೀವಿ ಹಾಗಾಗಿ ನನ್ಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಎಲ್ಲ ರೀತಿ ಆದಂಥ ಅಡುಗೆ ಪ್ರಯತ್ನ ಮಾಡೋದು ಹೊಸ ಹೊಸ ಅಡುಗೆಗಳನ್ನ ನ ಈ ಅಂತರ್ಜಾಲದಲ್ಲಿ ನೋಡಿಬಿಟ್ಟು ಅದನ್ನು ಪ್ರಯೋಗ ಮಾಡೋದು ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಅಡುಗೆ ಮಾಡೋದು ಒಂದು ಒಂದು ಕಲೆ ಅಂತ ನನ್ನ ಪ್ರಕಾರ ಅದು ಒಂದು ಏನೋ ಮಾಡಬೇಕಲ್ಲಾ ಅಂತ ಮಾಡೋದಕ್ಕಿಂತ ಮಾಡಬೇಕು ನಮ್ಗೆ ನಮಗಾಗಿ ಮಾಡಬೇಕು ನಮ್ಮವರಿಗಾಗಿ ಅಡುಗೆ ಮಾಡಬೇಕು ಅನ್ನೊದು ತುಂಬ ಮುಖ್ಯವಾಗಿರುತ್ತೆ ನಾವು ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗೆ ಎಷ್ಟು ಪ್ರೀತಿಯಿಂದ ಅಡುಗೇನ ನಾವು ಮಾಡ್ತಿವೋ ಊಟ ಮಾಡ್ದೋರಿಗು ಕೂಡ ಅದು ಅಷ್ಟೇ ಇಷ್ಟ ಆಗುತ್ತೆ ಹಾಗಾಗಿ ನನಗೆ ಅಡುಗೆ ಅಂದರೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ನಾನು ಅಡುಗೆ ಮಾಡಿದಾಗ ನಮ್ಗೆ ಯಾರಾದರೂ ಹೊಗಳೋದು ಹೊಗಳಿದ್ರು ಅಂದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ ಅಡುಗೆ ಮಾಡೋದು ಒಂದು ಒಳ್ಳೇ ಏನು ಅಂತಾರೆ ಒಂದು ಒಳ್ಳೇ ಟೈಮ್ ಪಾಸ್ ಅಂತಾನೂ ಹೇಳ್ಬೋದು ಅದನ್ನು ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿರೋಲ್ಲ ನಾವು ಏನು ಮಾಡ್ತಿದೀವಿ ಎಷ್ಟು ಹೆ ಎಷ್ಟು ಹೊತ್ತು ಹೋಯಿತು ನಾವು ಇನ್ನೂ ಏನೇನು ಮಾಡೋದು ಎಷ್ಟು ಹೊತ್ತು ಹೋಯ್ತು ಏನು ಮಾಡಿದೀವಿ ಅನ್ನೋದು ಗೊತ್ತೇ ಆಗೋಲ್ಲ ಹೊತ್ತು ಕಳೆದಿದ್ದೆ ಗೊತ್ತಾಗೋಲ್ಲ ಅಡುಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಹಬ್ಬ ಹರಿದಿನ ಬಂದರೆ ಅಂತೂ ಅಡುಗೆ ಮಾಡೋದೆ ಒಂದು ದೊಡ್ದ ಹಬ್ಬ ಆಗಿರುತ್ತೆ ಅಷ್ಟೋಂದು ವಿಧವಿಧವಾದ ಅಡುಗೆಗಳು ದೇವರಿಗೆ ನೈವೇದ್ಯ ಅದನ್ನು ಮಾಡೋದು ಇದನ್ನು ಮಾಡೋದು ಕೋಸಂಬರಿ ಮಾಡು ಪಲ್ಯ ಮಾಡು ಅನ್ನ ಮಾಡು ಸಾಂಬಾರು ಮಾಡು ದೇವ್ರಿಗೆ ಇಷ್ಟ ಆಗಿರುವಂಥ ನೈವೇದ್ಯಗಳನ್ ಮಾಡು ಅದನ್ನು ಮಾಡಿಬಿಟ್ಟು ಬಡಿಸಬೇಕಾದ್ರೆ ಅಂತೂ ಇನ್ನೂ ಖುಷಿ ಆಗುತ್ತೆ ನಾವು ಮಾಡಿರೋ ಅಡುಗೆ ನಾವು ತಿನ್ನೋದಕ್ಕಿಂತ ಬೇರೋರಿಗೆ ಬಡಿಸ್ದಾಗ ಅದನ್ನು ಬಡಿಸಿ ಅದನ್ನು ನಾವು ನೋಡಿ ಅವ್ರು ಊಟ ಮಾಡೋದನ್ನು ನೋಡಿ ಕಣ್ಣು ತೃಪ್ತಿ ಪಡೋದೆ ಅದೇ ಒಂದು ನಾವು ಅಡುಗೆ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ